ತೂಕ ಹೆಚ್ಚಿಸಲು ಪ್ರಯತ್ನಿಸುವ ಜನರಿಗೆ ನಮ್ಮ ಹಳ್ಳಿಗಳಲ್ಲಿ ಮುದ್ದೆ ರಾಗಿ ಮುದ್ದೆ ಹಾಗೂ ಜೋಳದ ಮುದ್ದೆಗಳನ್ನು ಹೆಚ್ಚು ಸೇವಿಸುವುದರಿಂದ ಅದರಿಂದ ಒಳ್ಳೆಯ ಪೌಷ್ಟಿಕ ಆಹಾರವು ಸಹ ದೇಹಕ್ಕೆ ಸಿಗುತ್ತದೆ ಹಾಗೂ ಅವರ ತೂಕವನ್ನು ಹೆಚ್ಚಿಸಲು ಸಹ ಅದು ಸಹಾಯ ಮಾಡುತ್ತದೆ ಇದಲ್ಲದೇ ಒಳ್ಳೊಳ್ಳೆಯ ಸೊಪ್ಪು ಮತ್ತು ತರಕಾರಿಗಳನ್ನು ತಿನ್ನುವುದರಿಂದ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡುವುದರಿಂದ ತಮ್ಮ ತೂಕವನ್ನು ಸಹ ಹೆಚ್ಚಿಸಿಕೊಳ್ಳಬಹುದು